ನಮಸ್ಕಾರ ಸರ್ರ ಸರ್ ನಿಮ್ಮಲ್ಲಿ ಲಾಡ್ಜ್ನಲ್ಲಿ ಉಳಿಬೇಕು ಅಂತಿದ್ದೇವೆ ನಾವು ಹಾಂ ಸರ್ ನಿಮ್ಮ ಹೋಟೆಲ್ದಲ್ಲಿ ಸ್ವಲ್ಪ ಪೆಷಿಲಿಟಿ ಇದಾವ್ ಸರ್ ಎಲ್ಲ ರೀತಿಯಿಂದ

ಓಕೆ

ಟೋಟಲಿ ಒಂದು ಐದು ಜನ ಆಗ್ತೀವ್ ಸರ್ ನಾವು ಓಕೆ ಸೋ ಪಾರ್ಕಿಂಗ್ ಅದ ಸರ್ ಅಲ್ಲಿ ಹೌದಾ ಟೋಟಲಿ ಎಷ್ಟು ಬರ್ತದೆ ಸರ್ ಖರ್ಚು ಸರ್ ನಮ್ಗೆ ಡಿಲಕ್ಷೇನೂ ಬೇಡ ಸರ್ ನಮ್ಗೆ ಡಿಲೆಕ್ಸ್ ನಾರ್ಮಲಿ ಹಾಂ ಹಾಂ ಒಂದು ಎರಡು ದಿನ ಮೂರು ದಿನ ಇರೋ ಸಲಾಕಾ ಆ ಕಡೆ ಈ ಕಡೆ ಸ್ವಲ್ಪ ತಿರ್ಗಾಡ್ಕ್ಯತಿ ನೋಡಬೇಕಂತ ಅನ್ನುತ್ತಿದ್ದೆವು ಹಾಂ ಒಂದು ಎರಡು ಮೂರು ದಿನದ ಸಲ್ವಾಗ್ ಸರ್ ಅದ್ಕಾಗಿ ಎಕ್ಸ್ಪೆಂಡೀಚರ್ ಎಷ್ಟು ಬರ್ಬೋದು ಎಷ್ಟು ಬರ್ಬೋದು ಸರ್ ಖರ್ಚು ಹ್ಞೂ ಸರ್ ಊಟ ಗೀಟ ಎಲ್ಲ ವ್ಯವಸ್ಥೆ ಎಲ್ಲ ನಿಮ್ಮ ಕಡೆಗೆ ಇರ್ತದ್ಯ ಸಾರ್ ಡಿಲಕ್ಸ್ ಇದು ಹೌದಾ ಹೌದಾ ಸರ್ರ ಸಲ್ಪ ತಣ್ಣ ನೀರು ಇರ್ತ್ ಗರಮ್ ನೀರು ಇರ್ತದ್ಯ ಸರ್ ಹ್ಞೂ ಹೌದಲ್ಲ ಸರ್ ನಾನು ಅದಕ್ಕೆ ಅಂತೀನಿ ಮತ್ತೆ ಆಮೇಲೆ ಹೌದು ರೀ ಹಾಂ ಮುಂಜಾನೆ ಟಿಫಿನ್ ಗಿಫಿನ್ ಎಲ್ಲ ಸಿಗ್ತದ್ಯಾ ಎಲ್ಲ ಫ್ರೀಯಿಂದ

ಹಾಂ ಸರ್ ಅಲ್ಲೇನೂ ಪ್ರಾಬ್ಲಮ್ ಇಲ್ವಲ್ಲ ಸರ್ ಅಲ್ಲಿ ಆಜು ಬಾಜು ಏನೂ ಪ್ರಾಬ್ಲಮ್ ಇಲ್ವಲ್ಲ ಸರ್ ಅದು ಯಾಕೆ ನಮ್ಮ ನಾವು ಸರ್ ನಾವು ಗುಲ್ಬರ್ಗಲ್ಲಿಂದ ಹೊಂಟಿದ್ದೇವ್ ಸರ್ ನಾವು

ನೆಕ್ಸ್ಟು ನೋಡ್ತೀನಿ ಸರ್ ನಾನು ಕನ್ಫರ್ಮ್ ಮಾಡ್ಕೊಂಡು ಹಾಂ ಪ್ರೈವೇಟ್ ಐತೆ

ಹೌದು ಸರ್ ಅದೇ ನಾನೂ ವಿಚಾರ ಮಾಡಾತ್ತೀನಿ ರೀ ಅದೇ ನಮ್ಮ ಮಿಸ್ಸೆಸ್ಸವರಿಗೆ ಅವರಿಗೆಲ್ಲ ಪಾರ್ಗಳಿಗೆಲ್ಲ ವಿಚಾರ ಇಲ್ಲಿಂದ ಮುಗಿಸ್ಕೊಂಡ್ ಹೋಗೋಮೆ ಇಲ್ಲ ಮತ್ತೆ ಹಂಗೆ ಹಿಂಗೆ ಅದಕ್ಕೆ ವಿಚಾರ ಮಾಡುತ್ತೇವ್ ರೀ ಅದಕ್ಕೆ ಎಕ್ಸ್ಪೆಂಡೀಚರ್ ಸರ್ ಏನಾರ ಕಡಿಮೆ ಮಾಡ್ಬೋದಾ ಸರ್ ಸ್ವಲ್ಪ ಯಾಕೆ ಹಾಂ ಹಾಂ ಅದೇ ಅದೇ ಅಂತೀವಿ ಸರ್ ಯಾಕೆ ಆ ಕಡೆ ಈ ಕಡೆ ಹೋಗೋಣ ಅಂತ ಅನ್ನತ್ತಾರ್ ರೀ

ಹೌದಾ ಆಯ್ತು ಸರ್ ಮತ್ತೆ ನಾನು ಮತ್ತೆ ಬೇಕಾಯ್ತಂದ್ರ್ ಕಾಲ್ ಮಾಡಿ ಹೇಳ್ತೇನೆ ತೊಗೊಳಿ ಸರ್ ಓಕೆ ಸರ್ ಓಕೆ ಸರ್